ಬೃಹತ್ ಕೃಷಿ ಉದ್ಯಮಗಳ ಸ್ಪರ್ಧೆಯಿಂದಾಗಿ ಅನೇಕಾರು ರೀತಿಯಿಂದ ರೈತರಿಗೆ ಅನಾನುಕೂಲಗಳಾಗುತ್ತಿದೆ ಮಧ್ಯಮ ವರ್ಗ ರೈತರಿಗೆ ಅವರು ಬೆಳೆದಂಥ ಬೆಳೆಗೆ ಅವರಿಗೆ ತಕ್ಕ ಮಟ್ಟಿಗೆ ಆದರೂ ಸರಿಯಾದ ಹಣ ಸಿಗುತ್ತಿದೆ ಆದರೆ ಬೃಹತ್ ಕೃಷಿ ಸ್ಪರ್ಧೆಯಿಂದಾಗಿ ಈ ಸಣ್ಣ ಸಣ್ಣ ರೈತರಿಗೆ ಅನೇಕಾರು ರೀತಿಗಳಲ್ಲಿ ತೊಂದರೆ ಆಗುತ್ತಿದೆ ಯಾವ ರೀತಿ ಅಂದರೆ ಅವರು ಬೆಳೆದ ಬೆಳೆಗೆ ಸರಿಯಾದ ಬೆಲೆ ಸಿಗದಿರುವುದರಿಂದ ಹಾಗೂ ಅವರಿಗೆ ಬೆಳೆದ ಬೆಳೆಯನ್ನು ಮಾರಲು ಆಗದಿರುವುದರಿಂದ ಇನ್ನೂ ಅನೇಕಾರು ರೀತಿಯಿಂದಾಗಿ ಸ್ಪ್ ಬೃಹತ್ ಕೃಷಿ ಉದ್ಯಮಗಳ ಸ್ಪರ್ಧೆಯಿಂದ ಅವರಿಗೆ ತೊಂದರೆ ಉಂಟಾಗುತ್ತಿದೆ ಅವರ ಬೆಳೆದಂಥ ಬೆಳೆಗಳು ಸರಿಯಾದ ಬೆಲೆಗೆ ಸಿಗದಿರುವುದು ಮತ್ತು ಅವರಿಗೆ ಸೂಕ್ತಕ್ಕೆ ಅಂದರೆ ಬೆಳೆ ಬೆಳೆದು ಒಂದು ಅಥವಾ ಎರಡು ದಿನಕ್ಕೆ ಮಾರಲು ಸೂಕ್ತವಾದ ಮಾರುಕಟ್ಟೆ ಸಿಗದಿರುವುದು ಇನ್ನೂ ಅನೇಕಾರು ರೀತಿಗಳಿಂದ ಸಣ್ಣ ಸಣ್ಣ ರೈತರಿಗೆ ತಾವು ಬೆಳೆದಂಥ ಬೆಳೆಯನ್ನು ಸರಿಯಾದ ಸಮಯಕ್ಕೆ ಮಾರಿ ಹಣ ಪಡೆಯಲು ಮತ್ತು ಅದರಿಂದಾಗಿ ಉಂಟಾಗುವ ನಷ್ಟವನ್ನು ಅವರು ಸರಿಪಡಿಸಿಕೊಳ್ಳಲು ಬೃಹತ್ ಕೃಷಿ ಉದ್ಯಮಗಳ ಸ್ಪರ್ಧೆಯಿಂದಾಗಿ ತುಂಬ ತೊಂದರೆ ಆಗುತ್ತಿದೆ